ಹಾಂ ನಿಮ್ಮ ಅಂಗಡಿ ಟೀ ಕಾಫಿ ಏನಾದರು ಉಂಟಾ ನಂಗೆ ಒಂದು ಟೀ ಬೇಕಿತ್ತು ಮತ್ತು ಬೇರೆ ತಿಂಡಿ ಏನೆಲ್ಲ ಉಂಟು ನಿಮ್ಮ ಅಂಗಡಿಯಲ್ಲಿ ನಮಗೆ ಸ್ವಲ್ಪ ಗಟ್ಟೀ ಸ್ವಲ್ಪ ಹಾಲು ಹಾಲೆಲ್ಲ ಗಟ್ಟಿ ಇದ್ರೆ ಒಳ್ಳೆದು ಗಟ್ಟಿ ಹಾಲದ್ದು ಚಾ ಮತ್ತು ತಿಂಡಿ ಏನೆಲ್ಲ ಉಂಟು ಹಾಂ ಓಕೆ ನಂಗೆ ಬಿಸಿ ಬಿಸಿ ಬೇಕು ಸ್ವಲ್ಪಾ ಒಂದು ಪ್ಲೇಟ್ ಸಮೋಸ ಕೊಡಿ ಮತ್ತು ಎರಡು ಪ್ಲೇಟ ಮಸಾಲ ದೋಸೆ ಸಮೋಸ ನಾರ್ಮಲ್ ನಿಮ್ದು ಯಾವ್ದದು ಯಾವ ಟೈಪ್ ಯಾವ ವೆರೈಟಿ ಅದು ಹಾಂ ಪನ್ನೀರ್ ಸಾಕು ನಮಗೆ ನಾವು ತರಕಾರಿ ಪನ್ನೀರ್ ಸಾಕು ನಮಗೆ ಹಾಂ ಹೌದು ಮತ್ತು ಪಾರ್ಸೆಲ್ ಬೇಕಿತ್ತು ಬೇರೆ ತಿಂಡಿ ಏನೆಲ್ಲ ಉಂಟು ನಿಮ್ಮಲ್ಲಿ ಹ್ಞೂ ಟೈಮಿಂಗ್ಸ್ ಅದು ನೀವೂ ಬೆಳಗ್ಗೆ ಮಾಡೋದಾ ಸಂಜೆ ಮಾಡ್ತಿರ ಹೇಗೆ ಮಾಡಿ ಮಾಡಿ ಕೊಡೋದಾ ಎಷ್ಟೊತ್ತು ಆಗ್ಬೋದು ಅಂದಾಜು ನಾ ಸ್ವಲ್ಪ ಹೊರಗಡೆ ಹೋಗಿ ಬರ್ತೇನೆ ಅಲ್ಲಿ ತನಕ ಮಾಡಿ ಇಡ್ಬೋದ ನೀವು ಹಾಂ ಏನೆಲ್ಲ ಉಂಟು ಚೈನೀಸಲ್ಲಿ ಸರಿ ಪರವಾಗಿಲ್ಲ ಅದು ಮಾಡಿ ಇಡೀ ಪಾರ್ಸೆಲ್ ಬೇಕಿತ್ತು ನನಗೆ ನಿಮ್ಮ ಹೋಮ್ ಡೆಲಿವರಿ ಏನಾದರು ಉಂಟ ನಿಮ್ದು ಪರವಾಗಿಲ್ಲ ಚಾ ಇಲ್ಲಿ ಕೊಡಿ ನನಗೆ ಮತ್ತು ನಾನೂ ಚೈನೀಸ್ ಐಟಮ್ಮು ನೂಡಲ್ಸ್ ಮತ್ತು ಶುಂಠಿ ಶುಂಠಿ ಕೊಡಿ ಶುಂಠಿ ಹಾಂ ಶುಂಠಿ ಆಯ್ತು ಮತ್ತು ತಿಂಡಿ ಅದೆ ಹೇಳಿದ್ನಲ ಸಮೋಸ ಮತ್ತು ಮಸಾಲ ದೋಸೆ ಮತ್ತೊಂದು ಪಾರ್ಸೆಲ್ ನಮಗೆ ಅದೆ ಅದೆ ನಾನು ತಗೊಳ್ತಿದ್ದೆ ನಂಗೆ ಯಾ ಇದು ಬೇಕು ಪಾರ್ಸೆಲೆಲ್ಲ ಬೇಕು ಏನು ಆಫರ್ ಉಂಟು ಹಾಂ ಹಾಗಾದ್ರೆ ಅದು ಪಾರ್ಸೆಲ್ ಕೊಡಿ ಐದು ಸಮೋಸ ಪಾರ್ಸೆಲ್ ಮತ್ತು ಇಲ್ಲಿ ತಿನ್ನಲಿಕ್ಕೆ ಒಂದು ಸಮೋಸ ಮತ್ತು ಮಸಾಲ ದೋಸೆ ತಿನ್ನಲಿಕ್ಕೆ

ಎರಡು ಹಾಕಿ

ಮತ್ತೆಂತ ಬೇಡ ಅದು ಪಾರ್ಸೆಲ್ ಬೇಕಿತ್ತೂ ಚೈನೀಸ್ ಐಟಮ ಅದನ್ನು ಮಾಡಿ ಫ್ರೈಡ್ ರೈಸ್ ಮತ್ತು ನೂಡಲ್ಸ್ ಸಾಕು ಆಯ್ತು ಆಯಿತು ಆಯಿತು ಕೊಡ್ತೇವೆ ಓಕೆ ಸರ್ ಆಯಿತು ಆಯ್ತು ಆಯ್ತು ನಾನು ಈಗ ಬರ್ತೇನೆ ನೀವು ಮಾ ರೆಡಿ ಮಾಡಿ ಇಡಿ ನಾನು ಬರ್ತೇನೆ ಇದೂ ಚಾ ಕೊಡಿ ನನಗೆ ಹಾಂ ಚಾ ಕೊಡಿ ಅಲ್ಲ ನಿಂಗೆ ಲೇಟ್ ಆಗುತ್ತೆ ಅಂದ್ರಲ್ಲ ಹಾಂ ಆಯ್ತು ಆಯ್ತು ಸರಿ ಆಯಿತು ಆಯಿತು ಸರಿ ನಿಲ್ತೇನೆ ಬೇರೆ ಏನು ಬೇಡ ಹಾಂ ಬೇಡ ಬೇಡ ಸಾಕು ಒಂದು ಮಸಾಲ ದೋಸೆ ಮತ್ತು ಇದು ಪಾರ್ಸೆಲ್ ಬೇಕಿತ್ತು ಫೈಡ್ ರೈಸ್ ಮತ್ತು ನೂಡಲ್ಸ್ ಅಷ್ಟೇ

ಹೌದು ಹೌದು

ಹೌದು ಹೌದು

ಹಾಂ ಅಷ್ಟೆ ಸಾಕು

ಸರಿ ಒಟ್ಟು ಎಷ್ಟಾಯಿತು

ಸರಿಯ ನಾನು ಗೂಬಿ ಗೂಗಲ್ ಪೇ ಮಾಡ್ತೇನೆ ಹಾಂ ಸರಿ ಆಯ್ತು ಆಯಿತು ನೋಡಿ ಬಂತಾ ಹಾಂ ಓಕೆ ಸರಿ ಸರಿ ಆಯಿತು ಹಾಂ ಮಾಡಿಡಿ ಮಾಡಿ ಹಾಂ ಆಯಿತು ಸರಿ ಹಾಂ

ಸರಿ ಆಯಿತು ಕೊಡಿ ಅಷ್ಟೆ ಅಷ್ಟೆ ಓಕ್ ಓಕೆ ಧನ್ಯವಾದ